ಹಾಂ ನೀವು ಸ್ವಸಾಯ ಸಂಘದ ಅಧ್ಯಕ್ಷರ ನಮ್ಗೆ ಎಂಥ ನಾನು ನನಗೆ ಒಂದು ಸಂಘ ಮಾಡಿ ಸೇರ್ಸ್ಲಿಕ್ಕೆ ಇತ್ತು

ಹೌದ್ ಅದಕ್ಕೆ ವಾರಕ್ಕೆ ಏನು ವಾರಕ್ಕೆಲ್ಲ ಎಷ್ಟು ಕಟ್ಟಲಿಕ್ಕೆ ಎಂಥ ಏನು ಹಾಂ ವಾಯ್

ಅದಕ್ಕೆ ಸೇರಿಸ ಬೇಕಾದರೆ ಏನು ದಾಖಲಾತಿ ಪತ್ರ ಬೇಕು

ಆಯ್ತು ಆಯ್ತು

ಬೇರೆ ಎಲ್ಲ ಏನು ನೀವು ಮಾಡ್ತಾರೆ ಸುರಕ್ಷಾ ಅದರ ನಿಮ್ಮ ಎಲ್ಲ ಐತೆ ಅದೆಲ್ಲ ಅದೇ ಅದಕ್ಕೆ ಎಷ್ಟು ಎಲ್ಲ ಕಟ್ಟಲಿಕ್ಕೆ ಇರ್ತದೆ ವಾರಕ್ಕೆ

ಬೇರೆ ಲೋನ್ ಎಷ್ಟರವರೆಗೆ ಸಿಗ್ತದೆ ಬೇರೆ ಲೋನ್ ಎಷ್ಟರವರೆಗೆ ತೆಗಿಬೌದು

ನಾವು ನಾಲ್ಕು ದಿನ ಬಿಟ್ಟು ಬರ್ತೇವೆ

ಆಯ್ತು